ಉನ್ನತ ಶಿಕ್ಷಣ ಮತ್ತು ಕಾಲೇಜುಗಳಿಗಾಗಿ ವಿದ್ಯಾರ್ಥಿಗಳು ಎಲ್ಲಿ ಹೋಗಲು ಇಚ್ಛಿಸುತ್ತಾರೆ ಅವರು ಯಾವ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ನೀಡಿದ್ದಾರೆ ವಿಭಾಗ ವಾಣಿಜ್ಯ ವಿಜ್ಞಾನ ನರ್ಸಿಂಗ್ ಕೋರ್ಸ್ಗಳು ಐ ಟಿ ಐ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮೆಡಿಕಲ್ ಬಿ ಎಡ್ ಎಮ್ ಎಡ್ ಯಾವುದೇ ನಿರ್ದೇಶ ಕೋರ್ಶ್ ಕೋರ್ಸ್ಗಳು ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗ ಮತ್ತು ನರಸಿಂಗ್ ಹಗ್ ಇಂಜಿನಿಯರಿಂಗ್ ಮೆಡಿಕಲ್ ಹೋಗಕ್ಕೆ ತುಂಬ ಇಷ್ಟಪಡ್ತಾರೆ ಬಿಕಾಸ್ ವಿಜ್ಞಾನ ಯಾಕೆ ತೊಗೊಳಲ್ಲ ಅಂತ ಅಂದರೆ ಸಬ್ಜೆಕ್ಟ್ ಬಂದು ತುಂಬ ಟಫ್ ವಿಜ್ಞಾನ ಏನೋ ಇದೆ ಅಂದ್ಕೊಂಡ್ಬಿಡ್ತಾರೆ ಹೋಗಿದ್ದ ತಕ್ಷಣ ಬಿಕಾಸ್ ಆಲ್ ಎಲ್ಲಾದುಗಿಂತ ನಾನು ವಿಜ್ಞಾನಾನ ಈಸಿ ಅಂತ ಹೇಳ್ಬೋದು ಬಟ್ ಎಲ್ಲರೂ ವಾಣಿಜ್ಯ ವಿಭಾಗವನ್ನು ತೊಗೊಳಕ್ಕೆ ಇಷ್ಟಪಡ್ತಾರೆ ಜಾಸ್ತಿ ವಾಣಿಜ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಾಣಿಜ್ಯಕ್ಕಿಂತ ಪರವಾಗಿಲ್ಲ ಅಂದರೆ ನರಸಿಂಗ್ ನರ್ಸಿಂಗ್ಕ್ಕಿಂತ ಇಂಜಿನಿಯರ್ ಇಂಜಿನಿಯರಿಂಗ್ ಇನ್ ಮೆಡಿಕಲ್ ಅಗ್ರಿಕಲ್ಚರ್ ಆಮೇಲೆ ಎಲ್ಲ ಯೂಸ್ ಮಾಡ್ತಾರೆ ಬಟ್ ಜಾಸ್ತಿ ವಿಜ್ಞಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ